ಹಲೋ ಹಲೋ ಬ್ರೋ ಹಾಂ ನಾನು ಯಶವಂತ್ಪುರಿಂದ ಬಂದಿದ್ದೀನಿ ನಾನು ಎಸ್ ಎಸ್ ಪುರಮ್ ಕಾಲೇಜ್ ಹತ್ತಿರ ಹೋಗಬೇಕು ನನಗೆ ಈ ರೂಟಲ್ಲಿ ಯಾವುದಾದ್ರೂ ಕ್ಯಾಬ್ಸ್ ಅಥವಾ ಆಟೋ ಏನಾದರೂ ನನಗೆ ಫೆಸಿಲಿಟಿ ಸಿಗುತ್ತಾ ಯಾಕಂದರೆ ನಾನು ಭಾಳ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಬಸ್ಗಳು ಬರ್ತಾ ಇಲ್ಲ ಜಾಸ್ತಿ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಈ ಕಡೆ ನನಗೆ ಇಲ್ಲಿ ಹತ್ತಿರದಲ್ಲೆಲ್ಲಾದ್ರೂ ಯಾವ ಜಾಗದಲ್ಲಿ ಆಟೋ ಅಥವಾ ಕ್ಯಾಬ್ಸ್ ಏನಾರು ಸಿಗುತ್ತೆ ಅಂತ ನನಗೆ ಇದೊಂದು ಚಿಕ್ಕ ಹೆಲ್ಪ್ ನೀವು ಮಾಡೋಕ್ಕಾಗುತ್ತಾ ದಯವಿಟ್ಟು ನಾನು ಆಲ್ರೆಡೀ ಬಹಳ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ವೆಹಿಕಲ್ಸು ಸಿಕ್ತಾ ಇಲ್ಲ ಕ್ಯಾಬ್ಸ್ ಬುಕ್ ಆಗ್ತಾ ಇಲ್ಲ ಆಟೋಸ್ ಕೂಡ ಬುಕ್ ಆಗ್ತಾ ಇಲ್ಲ ರ್ಯಾಪಿಡೋ ಮಾಡೋಣ ಅಂದರೆ ರ್ಯಾಪಿಡೋ ಕೂಡ ಬುಕ್ ಆಗ್ತಾ ಇಲ್ಲ ನನಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ವೆಹಿಕಲ್ಸ್ ಸಪೋರ್ಟ್ ಸಿಗುವಂಥ ಒಂದು ಪ್ಲೇಸನ್ನ ನನಗೆ ತೋರಿಸಿದ್ರೆ ನಿಮ್ಮಿಂದ ತುಂಬ ಹೆಲ್ಪಾಗುತ್ತೆ ಹಾಂ ಒಕೆ ಸರ್ ಒಕೆ ಸರ್ ತ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು ಥ್ಯಾಂಕ್ ಯು